ಅಲೋ ಚೇತನ್ ಅವರಾ ಚೇತನ್ ಅವರಾ ಹಾಂ ಹಾಂ ಹ್ಞೂ ಚೆನ್ನಾಗಿದಿನಿ ನಮ್ಮ ಒಂಚೂರು ಜಮೀನು ಹತ್ರ ಬರ್ತೀರಾ ಅಣ್ಣ ಏನು ಬೆಳಿಗ್ಗೆ ಬರ್ಬೇಕು ಅಣ್ಣ ಹಾಂ ಅದಕ್ಕೆ ಒಂಚೂರು ಬೇಗ ಬಂದು ಇದನ್ನು ಕಳೆ ಗಿಳೆ ಕೀಳ್ಬೇಕು ಅಣ್ಣ ಬೆಳಿಗ್ಗೆನೆ

ಅಣ್ಣ ಏ ಮಿಷಿನ್ ಇಲ್ಲ ಅಣ್ಣ ನಮ್ಮತ್ತಿರ

ಹಾಂ ಹಾಂ ಹಾಂ ಅದು ನಮ್ಮದು ಹಂಗೆ ಆಗಿದೆ ಅಣ್ಣ

ಆಯಿತು ಕೊಡ್ತೀನಿ ಅಣ್ಣ ಕೊಡ್ತೀನಿ ಅಣ್ಣ

ಜಾಸ್ತಿನೆ ಕೊಡ್ತಿನಂತೆ ಕರ್ಕೊಂಬಾರಪ್ಪ ಅದೆ ದಿನಕ್ಕೆ ಕಳೆ ಕೀಳಬೇಕು ಆಮೇಲೆ ನೀರು ಹಾಯಿಸ್ಬೇಕು ಆಮೇಲೆ ಗೊಬ್ಬರ ಹಾಕ್ಬೇಕು ಆಗುತ್ತೆ ಹ್ಞೂ ಅವೆಲ್ಲ ಮಾಡ್ಬೇಕು ಆಗುತ್ತೆ ಆಮೇಲೆ ಆಯಿತಾ ನಾಲ್ಕು ನಾಲ್ಕು ಮೂಟೆ ಗೊಬ್ಬರ ಹೇಳಿದ್ದೀನಿ

ಹ್ಞೂ ಆಯ್ತು ಆಯಿತು ಆಯ್ತು ಆಯ್ತು ನಾಲ್ಕು ಜನಕ್ಕೆ ನ ನಾ ನಾಲ್ಕು ಜನನ್ನ ಕರ್ಕೊಂಬನ್ನಿ ಪರವಾಗಿಲ್ಲ ಹ್ಞೂ ಬೇರೆ ಬೇರೆ ಊರಿಂದ ಮಿಷಿನ್ ತರೋಕಾಗಲ್ಲ

ಹ್ಞೂ ಹ್ಞೂ ಹ್ಞೂ